ಇವಾಗೆಲ್ಲ ಯಾವ ರೀತಿ ಟ್ರೇಡಿಂಗ್ ನಡೀತಿದೆ ಅಂದರೆ ಡ್ಯಾನ್ಸು ಇನ್ಷ್ಟಾಗ್ರಾಮು ಯೂಟ್ಯೂಬು ಫೇಸ್ಬುಕ್ಕು ವಾಟ್ಸಾಪ್ಪು ಇದರಲ್ಲಿ ಟಿಕ್ ಟಾಕ್ ಅಂತೆ ರೀಲ್ಸ್ ಅಂತೆ ಈ ರೀತಿಗಳೆಲ್ಲ ಜ ಯುವಕರು ಯುವಕರುಗಳು ಕಾಲ ಕಳೀತಿದ್ದಾರೆ ಮತ್ತು ಇದು ಕೂಡ ಒಂದು ಖುಷಿಯುಕ್ತ ಸಂಗತಿಯೇ ಏಕೆಂದ್ರೆ ಅವ್ರು ಮಾಡೋ ಡ್ಯಾನ್ಸ್ಗಳನ್ನ ಜನಗಳತ್ರ ಶೇರ್ ಮಾಡ್ಕೊಳ್ತಾರೆ ಅದನ್ನು ಸ್ವಲ್ಪ ಜನ ನೋಡಿ ಖುಷಿಪಡ್ತಾರೆ ಇಲ್ಲ ಸ್ವಲ್ಪ ಜನ ಗೊತ್ತಿಲ್ದೋರು ಅದನ್ನ ನೋಡಿ ಕಲಿತಾರೆ ಇದೆಲ್ಲ ಒಂದು ಖುಷಿಯ ವಿಷಯ ಆದರೆ ಏನೆಂದ್ರೆ ನಾವು ಆದಷ್ಟು ಒಳ್ಳೆ ರೀತಿಯಲ್ಲಿ ನರ್ತನ ಮಾಡಬೇಕು ನಾವು ಯಾವುದೇ ರೀತಿ ನಾವು ಅಸಹ್ಯವಾಗಿ ನಾವು ಬಟ್ಟೆ ಹಾಕೊಂಡು ಮಾಡೋದ್ರಿಂದ ನಮಗೆ ಏನೂ ಸಿಗುವುದಿಲ್ಲ ಆದಷ್ಟು ನಾವು ಒಳ್ಳೆ ಬಟ್ಟೆನ ಧರ್ಸ್ಕೊಂಡು ಆ ಒಂದು ನೃತ್ಯಕ್ಕೂ ಒಂದು ಬೆಲೆಯನ್ನು ಕೊಟ್ಟು ಅದಕ್ಕೆ ಸಮ್ಸ್ ಅದಕ್ಕೆ ಆದ ಒಂದು ಸಂಸ್ಕೃತಿ ಇದೆ ಈಗ ಶಿವ ಶಿವನ ನಟರಾಜ ಎಂದು ಕರೆಯುತ್ತಾರೆ ನಮ್ಮ ನಮ್ಮ ಈ ಭಾಗದಲ್ಲಿ ಆದ್ದರಿಂದ ನಾವು ಆದಷ್ಟು ನಾವು ಡ್ಯಾನ್ಸಿಗೆ ಮರ್ಯಾದೆ ಕೊಡಬೇಕು ಮತ್ತು ಇವಾಗ ಸಾಮಾಜಿಕ ಮಾಧ್ಯಮ ಯಾವ ರೀತಿ ಚೇಂಜ್ ಆಗ್ಬಿಟ್ಟಿದೆ ಅಂದರೆ ಎಲ್ಲ ಥರದ ಟ್ರೆಂಡಿಂಗ್ನಲ್ಲೂ ವೀಡಿಯೋ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಅದರಿಂದ ಡ್ಯಾನ್ಸು ಕೂಡ ತುಂಬ ಫೇಮಸ್ ಇವಾಗ ಯಾವುದೇ ಒಂದು ಈರೋಗಳ್ದು ಒಂದು ಡ್ಯಾನ್ಸ್ ಸ್ಟೆಪ್ ಬಂತು ಅಂದರೆ ಅದು ಫುಲ್ ಟ್ರೆಂಡಿಂಗ್ ಆಗುತ್ತೆ ಇನ್ಷ್ಟಾಗ್ರಾಮು ಯೂಟ್ಯೂಬಲೆಲ್ಲ ಅವ್ರ ಫ್ಯಾನ್ಸ್ಗಳೆಲ್ಲ ಅದೇ ಸ್ಟೆಪ್ನೇ ಫಾಲೋ ಮಾಡ್ತಾರೆ ಅದೇ ಸ್ಟೆಪ್ಪಿಗೆ ಡ್ಯಾನ್ಸ್ ಮಾಡ್ತಾರೆ ಅದೇ ರೀತಿ ನಾವು ಆದಷ್ಟು ಮಾಧ್ಯಮಗಳನ್ನ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನ ಆನ್ಲೈನ್ ಆನ್ಲೈನ್ ಮೀಡಿಯಾ ಆ್ಯಪ್ಗಳನ್ನೆಲ್ಲ ನಾವು ಒಳ್ಳೇದಕ್ಕೆ ಯೂಸ್ ಮಾಡಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆದಷ್ಟು ಯಾವುದೇ ರೀತಿ ಜನಗಳಿಗೆ ತೊಂದರೆ ಕೊಡದೇ ಅದನ್ನು ಒಂದು ಒಳ್ಳೆ ಕಲಿ ಕಲಿಯೋದಕ್ಕೋಸ್ಕರ ನಾವು ಆ ವ್ಯಾಪ್ನ ಯೂಸ್ ಮಾಡೋದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ